ನಾನು ನಮ್ಮ ಶಾಲೆಯಲ್ಲಿ ನಡೆದ ಕುಕಿಂಗ್ ಕಾಂಪಿಟೇಶನ್ನಲ್ಲಿ ಭಾಗವಹಿಸಿದ್ದೆ ಆದರೆ ಅಲ್ಲಿ ಅವರು ಕೆಲವು ವ ಅದಕ್ಕೆ ತಕ್ಕಂತೆ ಸ್ವಲ್ಪ ಐಟಮ್ಸ್ ಅಂದರೆ ಅದಕ್ಕೇನೇನು ಬೇಕೋ ಎಲ್ಲ ಐಟಮ್ಸ್ಗಳನ್ನು ಅವರೇ ಹೇಳಿದ್ರು ಅಂದರೆ ಎಲ್ಲರಿಗೂ ಒಂದೇ ರೀತಿಯ ಐಟಮ್ಸನ್ನ ಕೊಟ್ಟಿದ್ದು ಆದರೆ ಒಂದೇ ರೀತಿಯ ಅಡುಗೆಯನ್ನು ಮಾತ್ರ ಮಾಡಬಾರದು ಎನ್ನುವ ಒಂದು ಕಂಡೀಷನನ್ನ ಇಟ್ಟರು ಆದ್ದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯ ಅಡುಗೇನು ಮಾಡಿದರು ಸೊ ಆವತ್ತು ನನಗೆ ಸಿಕ್ಕ ಒಂದು ಪದಾರ್ಥಗಳೇನಂದರೆ ಮೊಸರು ರವೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ನಂತರ ಅದ್ರಗೆ ಸ್ವಲ್ಪ ಈರುಳ್ಳಿ ನೆಕ್ಸ್ಟು ಇನ್ನು ಸ್ವಲ್ಪ ಐಟಮ್ಸನ್ನು ಕೊಟ್ಟಿದ್ದರು ಆದರೆ ನಾನು ಏನು ಮಾಡಬೇಕು ಎಂದು ತೋಚಿಸಿಲ್ಲ ಆದರೆ ನಾನು ಏನೋ ಒಂದು ಮಾಡಬಲ್ಲೆ ಎನ್ನುವುದರಿಂದ ಮೊದಲು ರವೆಯನ್ನು ಚೆನ್ನಾಗಿ ಬೇಯಿಸಿ ಅದರಲ್ಲಿ ಸ್ವಲ್ಪ ಮೊಸರನ್ನು ಹಾಕಿ ನೆನೆಸಿದೆನು ನೆನೆಸಿದೆನು ನಂತರ ಅದರಿಗೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಹಾಕಿ ಒಂದು ಹಿಟ್ಟು ಥರ ಒಂದು ಹಿಟ್ಟು ಮುದ್ದೆ ಥರ ಹಾಗೆ ಚೆನ್ನಾಗಿ ಹಾಗೆ ಸ್ವಲ್ಪೊತ್ತು ನೆನೆಸಿದೆನು ನಂತರ ಅದರಿಗೆ ಸ್ವಲ್ಪ ನಂತರ ಅದ್ರಿಗೆ ಮೆಣಸಿನಕಾಯಿ ಪುದೀನಾ ಕೊತ್ತಂಬರಿ ಸ್ವಲ್ಪ ಶುಂಠಿ ಉಪ್ಪು ಸ್ವಲ್ಪ ಮೆಣಸಿನಕಾಯಿಗಳೆಲ್ಲ ಹಾಕಿ ಗ್ರೈಂಡ್ ಮಾಡಿ ಅದ್ರಿಗೆ ಹಾಕಿ ಮಿಕ್ಸ್ ಮಾಡಿದೆನು ನಂತರ ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ಅದರಲ್ಲಿ ಹಾಕಿ ಚೆನ್ನಾಗಿ ಕಲಸಿದೆನು ನಂತರ ಸ್ವಲ್ಪ ಸೋಡಾ ಆ್ಯಡ್ ಮಾಡಿ ಅದನ್ನು ಏನು ಮಾಡಬೇಕೆಂದು ತೋಚಿಸದೆ ಅದನ್ನು ಪಡ್ಡು ಥರ ಮಾಡಬೇಕೆಂದು ಸ್ವಲ್ಪ ಪಡ್ಡುಗಳನ್ನು ಮಾಡಿದೆನು ನಂತರ ಸ್ವಲ್ಪ ಚಿಕ್ಕ ಚಿಕ್ಕ ರೊಟ್ಟಿ ಥರ ನಾನ್ಸ್ಟಿಕ್ ಮೇಲೆ ಚೆನ್ನಾಗಿ ಬೇಯಿಸಿ ಆ ಕಡೆ ಈ ಕಡೆ ಚೆನ್ನಾಗಿ ಸುಟ್ಟು ಎತ್ತಿದೆನು ನಂತರ ಅವರು ನೋಡಿ ಏನಿದು ಅಂದರು ಹೇಳಿದರು ಅದಕ್ಕೆ ಏನು ಹೆಸರಿಡೋದು ಗೊತ್ತಾಗ್ದಿರ ಆಲೂ ಕಟ್ ಆ ಹೇಳಿಬಿಟ್ಟೆ ನಂತರ ಅದಕ್ಕೆ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂವನ್ನು ಸಹ ನಾನು ಅದಕ್ಕೆ ಸೇರಿಸಿದ್ದೆ ಆದ್ದರಿಂದ ಏನು ಹೆಸರೇಳೋದು ಗೊತ್ತಾಗದೇ ಆಲೂ ಕತ್ಲೆಟ್ ಅಂತ ಹೇಳಿ ಬಚಾವಾದೆ ನಂತರ ಟೇಸ್ಟ್ ನೋಡಿ ಹೇಳಿದರವರು ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಿದರು ಆದರೆ ಪ್ರೈಝ್ ಮಾತ್ರ ಕೊಟ್ಟಿಲ್ಲ